ನಾನು ನವೀನು ಹಾಂ ಅದೇ ಬರ್ತಡೇ ಇದೆ ಬರ್ತೀರಾ ನೆಕ್ಶ್ಟ್ ಹಾಂ ನೆಕ್ಶ್ಟ್ ಸಾಟರ್ಡೆ ಹಾಂ ಹಾಂ ಅದೇ ಈವೆಂಟ್ಗೆ ಬರ್ಲಿಕ್ಕೆ ನಿಮಗೆ ಫೋನ್ ಮಾಡಿದ್ದು ಈ ಸಾಟರ್ಡೆ ಮಲ್ಲೇಶ್ವರಮ್ ಸೆಕೆಂಡ್ ಕ್ರಾಸು ಬ್ಯಾಂಗ್ಳೂರ್ ಹಾಂ ಹಾಂ ಅಲ್ಲ ಊಟ ಅಲ್ಲ ಊಟ ಮೆನು ಕೂಡ ಇರ್ತೈತೆ ಅಲ್ಲಿ ಹಾಂ ಹಾಗೆ ಲೈಟಾಗಿ ಒಂದು ಹಾಂ ಪ್ರೋಗ್ರಾಮ ಈವೆಂಟ್ ನಡಿಯುತ್ತೆ

ಏನು ಸರ್ ಏನು ಸರ್ ಹಾಂ ಹಾಂ ಹಾಂ ಸರ್ ಹಾಂ ಸರ್

ಮಿಸ್ ಮಾಡದೆ ಬರ್ಬೇಕು ಸರ್ ಹಾಂ ಓಕೆ ಓಕೆ